ನಮ್ಮ ಹಳ್ಳಿಯಲ್ಲಿ ತುಂಬ ದಿನಸಿ ಅಂಗಡಿಗಳು ಲಭ್ಯವಿದೆ ಏಕೆಂದರೆ ಹಳ್ಳಿಗಳಲ್ಲಿ ವಾಸವಿರೋ ಜನರಿಗೆ ಜೀವನದಲ್ಲಿ ಪ್ರತಿಯೊಂದು ದಿನವನ್ನು ಸಾಗಿಸಲು ತುಂಬ ಚಿಕ್ಕ ಪುಟ್ಟ ಸಾಮಾನುಗಳು ಬೇಕಾಗಿರುತ್ತವೆ ತಮ್ಮ ಜೀವನಕ್ಕೆ ತುಂಬ ಪ್ರಮಾಣದ ಚಿಕ್ಕ ವಸ್ತುಗಳ ಅವಶ್ಯಕತೆ ಇರುತ್ತದೆ ಏಕೆಂದರೆ ತಾವು ಮಾಡುವ ಅಡುಗೆಯಿಂದ ಹಿಡಿದು ತಾವು ನಡೆಸುವ ಅಥವಾ ತಾವು ಮಾಡುವ ಎಲ್ಲ ಕೆಲಸಗಳಿಗು ಚಿಕ್ಕ ಪುಟ್ಟ ವಸ್ತುಗಳ ಅವಶ್ಯಕತೆ ಇರುತ್ತದೆ ಎಲ್ಲ ಚಿಕ್ಕ ಪುಟ್ಟ ವಸ್ತುಗಳಿಗೆ ದೂರಕ್ಕೆ ಪ್ರಯಾಣಿಸಿ ಕೊಂಡುಕೊಳ್ಳಲು ತುಂಬ ದುಬಾರಿಯಾಗುತ್ತದೆ ಮತ್ತು ಅದನ್ನು ಮಾಡಲು ಕೂಡ ಅಸಾಧ್ಯ ಹಾಗಾಗಿ ತಮ್ಮ ಹಳ್ಳಿಗಳಲ್ಲೇ ಕೆಲವು ಜನ ಕೆಲ ಜನರು ಜನರು ದಿನಸಿ ಅಂಗಡಿಗಳನ್ನು ತೆರದಿರುತ್ತಾರೆ ಚಿಕ್ಕ ಪುಟ್ಟ ಸಾಮಾನುಗಳಿಗೆ ಇದು ಜನರು ತುಂಬ ದೂರಕ್ಕೆ ಪ್ರಯಾಣಿಸಲು ಸ ಅಸಾಧ್ಯ ಎಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ತಮ್ಮ ದಿನಸಿ ಅಂಗಡಿಗಳಲ್ಲಿ ಲಭ್ಯವಿರು ಲಭ್ಯವಿರಿಸುತ್ತಾರೆ ನಾನು ಕೂಡ ನಮ್ಮ ನಮ್ಮ ಊರಿನಲ್ಲಿರುವ ದೇ ದಿನಸಿ ಅಂಗಡಿಗಳಲ್ಲಿ ದಿನನಿತ್ಯಕ್ಕೆ ಬೇಕಾಗಿರುವ ಅಕ್ಕಿ ಬೇಳೆ ಎಣ್ಣೆ ಕಡಲೆ ಕಾಯಿ ಕಡಲೆ ಬೀಜ ಕಡಲೆ ಬೇಳೆ ಮೊಸರು ತುಪ್ಪ ಹಾಲು ಹೀಗೆ ಹಲವಾರು ವಸ್ತುಗಳನ್ನು ಬ ಕೊಂಡುಕೊಂಡಿದ್ದೇನೆ ಮತ್ತು ನಮ್ಮ ಹಳ್ಳಿಯ ದಿನಸಿ ಅಂಗಡಿಗಳಲ್ಲಿ ತುಂಬ ವಸ್ತುಗಳು ಲಭ್ಯವಿರು ಲಭ್ಯವಿದೆ ಯಾವುವು ಎಂದರೆ ಹೇಳಿದ ಹಾಗೆ ಅಕ್ಕಿ ಬೇಳೆ ಮೊಸರು ಹಾಲು ತುಪ್ಪ ಓ ಓದುವುದಕ್ಕೆ ಪುಸ್ತಕಗಳು ಪೆನ್ಗಳು ಪೆನ್ಸಿಲ್ಗಳು ಖಾರ ಕಡಲೆ ಬೀಜ ಹೀಗೆ ಮುಂತಾದ ವಸ್ತುಗಳು ದಿನಸಿ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ ನಾನು ನಮ್ಮ ಹಳ್ಳಿಯ ದಿನಸಿ ಅಂಗಡಿಗಳಲ್ಲಿ ಚೌಕಾಸಿಯನ್ನು ಖಂಡಿತ ಮಾಡುತ್ತೇನೆ ಏಕೆಂದರೆ ಚಿಕ್ಕ ಪುಟ್ಟ ವಸ್ತುಗಳಿಗೆ ದೂರಕ್ಕೆ ಹೊ ಪ್ರಯಾಣಿಸಿ ಕೊಂಡುಕೊಳ್ಳಲು ಅಸಾಧ್ಯವೆಂದು ಹಳ್ಳಿಗಳಲ್ಲಿ ಇರುವ ದಿನಸಿ ಅಂಗಡಿಗಳಲ್ಲಿ ಅದರ ವ ವಸ್ತುಗಳ ಬೆಲೆಯನ್ನು ತುಂಬ ದುಬಾರಿ ಮಾಡು ಮಾಡಿರುತ್ತಾರೆ ಹಾಗಾಗಿ ನಾವು ಕೆಲವು ವಸ್ತುಗಳಿಗೆ ಚೌಕಾಸಿಯನ್ನು ಮಾಡಲೇ ಬೇಕಾಗಿರುತ್ತದೆ ಚೌಕಾಸಿ ಮಾಡಲಿಲ್ಲವೆಂದರೆ ನಾವು ಅದರಿಂದ ನಷ್ಟಕ್ಕೆ ಅಥವಾ ಮೋಸಕ್ಕೆ ಒಳಗಾಗುವಂತಾಗುತ್ತದೆ ಹಾಗಾಗಿ ನಾನು ಮೊದಲು ವಸ್ತುವನ್ನು ಪ ಖರೀದಿಸಿದ ನಂತರ ಅಂಗಡಿಗಳಲ್ಲಿ ಚೌಕಾಸಿಯನ್ನು ಮಾಡಿ ಮಾಡಿಯೇ ನಂತರ ಹಣವನ್ನು ಪಾವತಿಸುತ್ತೇನೆ ಕೆಲ ವಸ್ತುಗಳಿಗೆ ಮಾತ್ರ ಚೌಕಾಸಿಯನ್ನು ಮಾಡುವುದಿಲ್ಲ ತುಂಬ ಚಿಕ್ಕ ವಸ್ತುಗಳಿಗೆ ಚೌಕಾಸಿ ಮಾಡಲಾಗುದಿಲ್ಲ ಏಕೆಂದರೆ ಅವರು ಕೂಡ ಒಂದು ರೂಪಾಯಿಯ ಅಥವಾ ಎರಡು ರೂಪಾಯನ್ನು ಲಾಭವನ್ನು ಇಟ್ಟುಕೊಂಡಿರುತ್ತಾರೆ ಅದಕ್ಕೆ ನಾವು ಚೌಕಾಸಿ ಮಾಡಿದರೆ ಅವರು ಆ ವಸ್ತುಗಳನ್ನೇ ನಮಗೆ ನೀಡುವುದಿಲ್ಲ ಹಾಗಾಗಿ ಅಂಥ ವಸ್ತುಗಳಿಗೆ ನಾವು ಚೌಕಾಸಿಯನ್ನು ಮಾಡಲು ಆಗುವುದಿಲ್ಲ ಅದನ್ನು ಬಿಟ್ಟು ತುಂಬ ದೊಡ್ಡ ಗಾತ್ರದ ವಸ್ತುಗಳಿಗೆ ದೊಡ್ಡ ಬೆಲೆಯ ಪ್ರಮಾಣದ ವಸ್ತುಗಳಿಗೆ ಚೌಕಾಸಿಯನ್ನು ಮಾಡಿಯೇ ಮಾಡು ಮಾಡಿಯೇ ತಿರುತ್ತೇವೆ ಏಕೆಂದರೆ ಇಲ್ಲದಿದ್ದರೆ ನಾವು ನಷ್ಟಕ್ಕೆ ಒಳಗಾಗುತ್ತೇವೆ ಬೇರೆ ಪ್ರದೇಶದಲ್ಲಿ ಕಡಿಮೆ ಬೆಲೆಗೆ ಸಿಗುವ ಪದ ಪದಾರ್ಥಗಳು ಅಥವಾ ವಸ್ತುಗಳು ಇಲ್ಲಿ ಜಾಸ್ತಿ ಬ ಬೆಲೆಗೆ ಸಿಗುತ್ತದೆ ಎಂದರೆ ನಾವು ಚೌಕಾಸಿ ಮಾಡುವ ಅವಶ್ಯಕತೆಯೇ ಯೆ ಅವಶ್ಯಕತೆ ಇರುತ್ತದೆ ಹಾಗಾಗಿ ನಮಗೆ ತಿಳಿದಿರುತ್ತದೆ ಎಲ್ಲ ಬೆಲೆಗಳು ಹಾಗಾಗಿ ಆ ಬೆಲೆಯ ಮುಖಾಂತರ ನಾವು ಚೌಕಾಸಿಯನ್ನು ಮಾಡುತ್ತೇವೆ ಮತ್ತು ಆ ಚೌಕಾಸಿಗೆ ಒಂದು ಬೆಲೆ ಬರಬೇಕೆಂದರೆ ನಾವು ಆ ಪ ಆ ವಸ್ತುಗಳಿಗೆ ಮಾಡುವ ಚೌಕಾಸಿಯಿಂದಲೇ ಆ ವಸ್ತುಗಳಿಗೆ ಒಂದು ಬೆಲೆ ಮತ್ತು ಕೊಂಡುಕೊಳ್ಳುವುದಕ್ಕೆ ಒಂದು ರೀತಿ ಹಾಗಾಗಿ ವಸ್ತುಗಳಿಗೆ ಚೌಕಾಸಿ ಮಾಡುವುದು ಒಳ್ಳೆಯದು ಹಾಗಾಗಿ ಎಲ್ಲ ವಸ್ತುಗಳಿಗೆ ಚೌಕಾಸಿ ಮಾಡುವುದು ಒಳ್ಳೆಯದು ಅಂತ ಹೇಳುವುದಿಲ್ಲ ಆದರೆ ಕೆಲ ವಸ್ತುಗಳಿಗೆ ದೊಡ್ಡ ಪ್ರಮಾಣದ ಗಾತ್ರದ ವಸ್ತುಗಳಿಗೆ ಚೌಕಾಸಿ ಮಾಡುವುದು ಒಳ್ಳೆಯದೇ ಎಂದು ನಾನು ನನ್ನ ಮತ್ತು ಅಭಿಪ್ರಾಯ ಎಂದು ಹೇಳುತ್ತೇನೆ ಮತ್ತು ನಾನು ನನ್ನ ಊರಿನ ಹಳ್ಳಿಯ ದಿನಸಿ ಅಂಗಡಿಗಳಲ್ಲಿ ಚೌಕಾಸಿಯನ್ನು ಮಾಡಿರುತ್ತೇನೆ ಚೌಕಾಸಿ ಮಾಡಿದ ನಂತರವೇ ವಸ್ತುಗಳಿಗೆ ಹಣವನ್ನು ಪಾವತಿಸುತ್ತೇನೆ